ನಾವು ತಯಾರಿಸುವ ಹಬ್ಬದ ಅಡುಗೆಗಳಲ್ಲಿ ಮೊದಲಿಗೆ ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಹುರ್ಳಿಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಕಾಂಗ್ರೆಸ್ ಕಡಲೆಬೀಜ ಹಪ್ಪಳ ಉಪ್ಪಿನಕಾಯಿ ಮತ್ತು ತುಪ್ಪ ಜಾಮೂನು ಡ್ರೈ ಜಾಮೂನ್ ಸ್ವೀಟ್ ಕಾನ್ ಬೇಬಿ ಸ್ವೀಟ್ ಕಾನ್ ಗೋಬಿ ಮಂಚೂರಿ ಒಬ್ಬಟ್ಟು ಹೋಳಿಗೆ ಪಾಯಸ ಜಾಮೂನು ಚಿತ್ರಾನ್ನ ಪಲಾವ್ ಅನ್ನ ಸಾಂಬಾರು ರಸಮ್ ಮಜ್ಜಿಗೆ ಮತ್ತು ದೂದ್ ಹೀಗೆ ಹಲವಾರು ರೀತಿಯಲ್ಲಿ ನಾವು ಹಬ್ಬದ ಅಡುಗೆಗಳನ್ನು ತಯಾರಿಸಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅಂತ ನಾವು ಹೇಳ್ಬೋದು